ಇಂದಿನ ಜಗತ್ತಿನಲ್ಲಿ ಕನ್ನಡ ಭಾಷಿಗರು ಎದುರಿಸುವ ಲು ಹಲವು ಸವಾಲುಗಳನ್ನ ಎದ್ರಸ್ಬೇಕಾಗುತ್ತದೆ ಅದ್ರಲ್ಲಿ ಭಾಷಾ ಸಂರಕ್ಷಣೆ ಕನ್ನಡ ಭಾಷೆಯ ಸಂರಕ್ಷಣೆಗೆ ಹೋರಾಟ ಮುಖ್ಯವಾದ ಸವಾಲನ್ನ ಎದುರಿಸ್ತಾ ಇದೆ ಹೊರಗಿನ ಭಾಷೆಗಳ ಪ್ರಭಾವ ಅಂದರೆ ಹೊರಗಡೆಯಿಂದ ಜನರು ಬೆ ಅವರ ಅವರ ಭಾಷೆಯನ್ನೇ ಅವರು ಉಪಯೋಗಿಸುತ್ತಾರೆ ಮತ್ತು ಅನೇಕ ಕನ್ನಡ ಪ ಪ ಕನ್ನಡದ ಅನೇಕ ಉಪಯೋಗಗಳನ್ನು ಇಲ್ಲಿ ಸೀಮಿತಗೊಳಿಸಲಾಗ್ತಿದೆ ಮತ್ತು ತಿಂಗಳಿಗೆ ಬರುವ ಆದಾಯ ಕೆಲವು ಕನ್ನಡ ಭಾಷಿಗರಿಗೆ ತಿಂಗಳಿಗೆ ಬರುವ ಆದಾಯ ಸರಿ ಯಾಗಿ ಗಳಿಸುತ್ತಿಲ್ಲ ಅದು ಹೆಚ್ಚಿದರೆ ಅದು ಒಂದು ಸವಾಲಾಗುತ್ತದೆ ಜನಗಣಕದ ಬಳಕೆ ಅಂದರೆ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದ ಬಳಕೆಯ ಸವಾಲೂ ಇದೆ ಇನ್ನೂ ಹೆಚ್ಚಿನ ಜನರು ಕನ್ನಡ ಸಾಮಾಜಿಕ ಮಾಧ್ಯಮಗಳನ್ನು ಉಪಯೋಗಿಸ್ಬೇಕು ಮತ್ತು ವ್ಯಕ್ತಿಗತ ವಾಗಿ ಹೇಳಬೇಕಂದ್ರೆ ಜನಸಂಖ್ಯೆಯ ಹೆಚ್ಚಳ ಮತ್ತು ವಿವಿಧ ಜನಾಂಗೀಯ ಜನರು ವ್ಯಕ್ತಿಗತ ಕನ್ನಡ ಭಾಷೆಗಳಿಗೆ ಹೆ ಹೆಚ್ಚು ಸವಾಲುಗಳನ್ನು ಸೃಷ್ಟಿಯಾಗುತ್ತೆ ಮತ್ತು ವ್ಯಾಪಾರಿ ಕ್ಷೇತ್ರದಲ್ಲಿ ಈಗ ವ್ಯಾಪಾರವನ್ನು ಮಾಡುವವರು ಸಹ ಕನ್ನಡ ವ್ಯಾಪಾರಿಗಳಿಗೆ ಭೂಮಟ್ಟಿಗೆ ವ್ಯಾಪಾರ ಮಾಧ್ಯಮದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳು ಬರಬೇಕು ಇಂಥವುಗಳನ್ನೆಲ್ಲ ಕನ್ನಡ ಭಾಷಿಗರು ಸವಾಲಾಗಿ ಎದ್ರುಸಬೇಕಾಗುತ್ತೆ ಅಂದರೆ ಒಂದು ವ್ಯಾಪಾರ ಕ್ಷೇತ್ರದಲ್ಲೂ ಸಹ ಈಗ ಅವ್ರು ತೊಡ್ಕೊಂಡರೆ ನಮ್ಮ ಕನ್ನಡ ಭಾಷಿಗರು ಈಗ ಬೇರೆ ಕಡೆಯಿಂದ ಜನರು ಬರುತ್ತಾರೆ ಅವರು ತಮ್ಮದೇ ಆದ ಭಾಷೆಯಿಂದ ಅವರಿಗೆ ಹೇಳುತ್ತಾರೆ ಇವರಿಗೆ ಅರ್ಥ ಆಗುವುದಿಲ್ಲ ಹೀಗೆಲ್ಲ ಅನೇಕ ರೀತಿಯ ನಮ್ಮ ಕನ್ನಡ ಭಾಷಿಗರು ಅನೇಕ ರೀತಿಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಸವಾಲುಗಳನ್ನು ಎದುರಿಸ್ತಾ ಹೋಗಬೇಕಾಗುತ್ತೆ